ಹಲೋ ಸಿಸ್ಟರ್ ನಮಸ್ತೆ ನಾನು ಲಕ್ಷ್ಮೀ ಸಿಸ್ಟರ್ ಹಾಂ ಏನಿಲ್ಲ ಸಿಸ್ಟರ್ ಒಂದು ಹೆಲ್ಪ್ ಆಗಬೇಕಾಗಿತ್ತು ನನ್ನ ಮ ನನ್ನ ಮಗನಿಗೆ ಕ್ರಿಶ್ಚಿಯನ್ಸು ಮದುವೆ ಬಗ್ಗೆ ಒಂದ್ಚೂರು ಪ್ರಬಂಧ ಬರ್ಕೊ ಬನ್ನಿ ಅಂತೇಳಿದ್ದಾರೆ ಅದಕ್ಕೆ ಕ್ರಿಶ್ಚಿಯನ್ಸ್ ಮದುವೆ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ ಅದಕ್ಕೆ ನನಗೆ ನಿಮ್ಮ ನೆನಪಾಯ್ತು ಸರಿ ನಿಮ್ಮ ಕೇಳಿದ್ರೆ ಅದ್ರ ಬಗ್ಗೆ ತಿಳ್ಕೋಬೌದು ಅಂತ ಫೋನ್ ಮಾಡಿದೆ ಮೇಡಮ್ ಒಂದ್ಚೂರು ತಿಳಿಸ್ಕೊಡ್ತೀರಾ ಹ್ಞೂ ಹೇಳಿ ಹೇಳಿ ಹ್ಞೂ ಹ್ಞೂ

ಆಯಿತು ಹ್ಞೂ

ಹೌದು ಹ್ಞೂ

ಹ್ಞೂ ಹ್ಞೂ ಹ್ಞೂ ಹೌದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದ್ ಹೌದು ಹ್ಞೂ ಹ್ಞೂ ಹೌದು ಮೇಡಮ್ ಮೇಡಮ್ ನೀವು ಊಟ ತಿಂಡಿ ಎಲ್ಲ ಯಾವ ರೀತಿ ಮಾಡ್ತೀರಿ ಅದ್ರ ಬಗ್ಗೆ

ಆಯಿತು ಮೇಡಮ್

ಓಕೆ ಮೇಡಮ್ ಥ್ಯಾಂಕ್ ಯು ನೀವು ಇಷ್ಟ್ ಬಗ್ಗೆ ಹೇಳ್ಕೊಟ್ರಲ್ಲ ತುಂಬ ಧನ್ಯವಾದಗಳು ಮೇಡಮ್

ಹಾಂ ಆಗಿದೆ ಮೇಡಮ್ ಆಗಿದೆ ಮೇಡಮ್ ಧನ್ಯವಾದಗಳು ಮೇಡಮ್ ಹ್ಞೂ